ಹಲೋ ಡಾಕ್ಟ್ರೆ ಹಾಂ ಡಾಕ್ಟ್ರೆ ನೀವು ಈಗ ಇದ್ದೀರಾ ಇವತ್ತು ನೀವು ಇವತ್ತು ಅಂದರೆ ನಂಗೆ ಸ್ವಲ್ಪ ಜೋರು ಹಲ್ಲು ನೋವು ಇದ್ದಿತ್ತು ಜೋರು ಹಲ್ಲು ನೋವು ಇದೆ ಬೇರೆ ಏನು ಎಂತ ಉಂಟಾ ಅದಕ್ಕೆ ರೆಮಿಡಿಶ್

ಸಿಹಿ ಹಾಂ ಸಿಹಿ ಎಂತ ಸಿಹಿ ಸ್ವಲ್ಪ ಸ್ವಲ್ಪ ಜಾಸ್ತಿ ತಿಂದಿಲ್ಲ ಮತ್ತು ಅದು ಅದು ಸ್ವಲ್ಪ ಜಾಸ್ತಿ ಅಂದರೆ ಸಡನ್ಲಿ ಜಾಸ್ತಿ ಆಯಿತು ಹಲ್ಲು ನೋವು ಜಾಸ್ತಿ ಆಯಿತು ಅಂದರೆ ನಮ್ಮದು ಹಲ್ಲು ಸ್ವಲ್ಪ ಇದಾಗಿದೆ ಎಂತ ಅದ್ರ ಒಳಗೆ ಸ್ವಲ್ಪ ಹುಳ ಒಂದು ಸ್ವಲ್ಪ ಇದಾಗಿದೆ ಕಪ್ಪು ಕಪ್ಪಾಗಿದೆ ಹೌದು ಅದು ಲಾಸ್ಟ್ ಟೈಮ್ ನಾನು ಇದ್ದೆ ನಾನು ನಿಮ್ಮ ಹತ್ತಿರ ಒಂದು ಬರಲಿಕ್ಕೆ ಆದರೆ ನನಗೆ ಸ ಬಟ್ ಟೈಮ್ ಆಗಲಿಲ್ಲ ಬರಲಿಕ್ಕೆ ಇವತ್ತು ಸಡನ್ಲಿ ಸ್ವಲ್ಪ ಜೋರು ಆಯಿತು ನನಗೆ

ನಾಳೆ ನೀವು ಎಷ್ಟು ಗಂಟೆಗೆ ಇರ್ತೀರಾ ನಾಳೆ ನಾಳೆ ನೀವು ಹೌದಾ ಈಗ ನೀವು ನಾಡ್ದು ಆದರೆ ನಾಡ್ದು ನೀವು ಇರ್ತೀರಾ ಅದು ನಾವು ನಾಡ್ದು ಅದು ಹಲ್ಲು ತೆಗಿಲಿಕ್ಕೆ ಆಗ್ತದಾ

ಹ್ಞೂ ಅದು ಸ್ವಲ್ಪ ಸ್ವಲ್ಪ ನೋವು ಸ್ವಲ್ಪ ನೋವು ಉಂಟಲ್ಲ ಜಾಸ್ತಿ ಉಂಟಲ್ಲ ನೋವು ಹಾಗಾಗಿ ಸ್ವಲ್ಪ ಜಾಸ್ತಿ ಇದು ಮಾಡಿ ಆ ಥರ ಕೇಳಿದ್ದು ನಾನು ಆದರೆ ನೋವು ತುಂಬ ಇದೆ ಅದು ನೋವು ಜಾಸ್ತಿ ಇದ್ದರೆ ಅದನ್ನು ಎಂತ ಮಾಡುದು ನಾವು ಜಾಸ್ತಿ ನೋವು ಇದ್ದರೆ ಹ್ಞೂ ಆಯ್ತು ಅದು ನೀವು ಸೋಮವಾರ ಇರ್ತಿತ್ತು ಅಲ್ಲವಾ ಸೋಮವಾರ ಆಯ್ತು ನಾಡ್ದು ಸೋಮವಾರ ನಾನು ಬೆಳಗ್ಗೆ ಅಲ್ವ ಆಯ್ತು ನಾಡ್ದು ಸೋಮವಾರ ಬೆಳಗ್ಗೆ ನಾನು ಬರ್ತೀನಿ ಆಯಿತಾ ನಿಮ್ಮ ಕ್ಲಿನಿಕ್ಕಿಗೆ ಓಕೆ ಇಡ್ತೇನೆ